ಹಾಂ ಮಾನಸ ಕ್ಯಾಟ್ರಿಂಗ್ಸಾ ನಾವು ಪ್ರಜ್ಜಲ್ ಅಂತ ನಮ್ಮ ಮಗಂದು ಬರ್ತಡೇ ಇತ್ತು ಹೋಳಿಗೆ ಪೂನಮ್ ಪುರೀ ಹೋಳಿಗೆ ಊಟ ಹಾಕ್ಸೋಣ ಅಂತ ಒಂದು ಐವತ್ತರಿಂದ ಒಂದು ಅರವತ್ತು ಜನ ಬರ್ತಾರೆ ಸೊ ಭಾನುವಾರಕ್ಕೆ ಮಧ್ಯಾಹ್ನಕ್ಕೆ ಕಮಿಂಗ್ ಸಂಡೆ

ಐವತ್ತು ಜನಕ್ಕೆ ಬೇಕಾಗಿತ್ತು ಅದೇ ಹೋಳಿಗೆ ಊಟ ಅದು ಒಳ್ಳೆ ಅಯ್ಯಂಗಾರ್ ಪುಳಿಯೋಗರೆ ಅಲ್ಲಲ್ಲ ನಮ್ದು ಫುಲ್ ಊಟ ಮಾಡ್ಬಿಡಿ ಮೇಡಮ್ ಮೇಯ್ನ್ ಆಗಿ ಹೋಳಿಗೆ ಇರಬೇಕು ಹಾಂ ಸ್ವೀಟು ಹೋಳ್ಗೆ ಇರಲಿ ಅದೇ ಮತ್ತೆ ಪುಳಿಯೋಗರೆ ಮತ್ತೆ ಒಂದು ತಿಳಿ ಸಾರು ಒಂದು ಮಜ್ಜಿಗೆ ಒಂದು ಮತ್ತೆ ಒಂದು ಬಿಸಿಬೇಳೆಬಾತು ಹಾಂ ಒಂದು ಎರಡು ಪಲ್ಯ ಎರಡು ಕೋಸಂಬರಿ ಒಂದು ಉಪ್ಪಿನಕಾಯಿ ಒಂದು ಹಪ್ಳ ಮಂಚೂರಿ ಹಾಂ ಹೋಳಿಗೆ ಒಂದು ಸಾಕು ಬಿಡಿ ರಿ ಒಂದು ಊಟಕ್ಕೆ ಒಂದು ಊಟಕ್ಕೆ ಎಷ್ಟು ಆಗ್ತೆ ಮೇಡಮ್ ಹೌದಾ ಇನ್ನೂರು ಐವತ್ತು ಹಾಂ ಒಂದು ಅದಕ್ಕೆ ಒಂದು ಐಸ್ ಕ್ರೀಮು ಒಂದು ಸ್ವಲ್ಪ ಬೀಡಾ ಎಲ್ಲ ಹಾಕಿದ್ರೆ ಎಷ್ಟು ಆಗತ್ತೆ ಮೇಡಮ್ ಹೌದಾ ಆಗಲಿ ಒಂದು ಫೈನಲ್ ಪ್ರೈಜ್ ಹೇಳಿಬಿಡಿ ಮೇಡಮ್ ಒಂದು ಫೈನಲ್ ಪ್ರೈಸ್ ಹೇಳಿ

ಸತ್ಯ ಈಗ ಅದೇ ನಮಗೆ ಅಯ್ಯಂಗಾರ್ ಶೈಲಿ ಪುಳಿಯೋಗರೆನೇ ಬೇಕು ಹೌದಾ ನಿಮ್ಮ ಕ್ಯಾಟರಿಂಗ್ ಕ್ಯಾಂಟೀನಿಗೆ ಬರ್ತೀನಿ ಟೇಸ್ಟ್ ನೋಡಕೆ ಇವತ್ತು ಟೇಸ್ಟ್ ನೋಡಿಬಿಟ್ಟು ಅಲ್ಲೇ ಸರಿ ಮೇಡಮ್ ಅಡ್ರೆಸ್ ಗೊತ್ತಲ್ಲ ನನಗೆ ಅಲ್ಲೇ ಹುಡ್ಕೊಂಡ್ ಬರ್ತೀನಿ ಹಾಂ